ಬಾಲ್ಯದ ನೆನಪು ಬಾಲ್ಯದ ನೆನಪು ಅಂದರೆ ತುಂಬ ವರ್ಷದ ನಂತರ ಮೂವತ್ತೈದು ವರ್ಷದ ನಂತರ ಬಾಲ್ಯದ ನೆನಪು ಬಾಲ್ಯದ ನೆನಪು ಏನಂದರೆ ಶಾಲೆಗೆ ಹೋಗುವಾಗ ನಾವು ಸುಮ್ ತುಂಬ ಸಣ್ಣವರು ಅವಾಗ ನಮಗೆ ಡ್ರಸ್ಸಾ ಹಾಕಾಳೋಕ್ ಬರ್ತಿದ್ದಿಲ್ಲ ಆದರು ನಮ್ಮ ಅಮ್ಮವ್ರು ನೋಡ್ರಿ ತಲೆಬಾಚಿ ಪೌಡ್ರ್ ಹಚ್ಚಿ ಕೆಚ್ಚಿ ಡ್ರಸ್ ಹಾಕಿ ಕಳ್ಸಿದ್ರೆ ಆಗ ನಾವು ನೋಡ್ರಿ ಬರೊದ್ರಾಗೆ ಒಂದು ಜಡೆ ಬಿಚ್ಕೊಂಡು ಒಂದು ಜಡೆ ಕೂದಲೆಲ್ಲ ಹಿಂಗೆ ಹರ್ಕೊಂಡು ಬಂದ್ಬಿಡ್ತಿದ್ವಿ ಅಮ್ಮವ್ರು ಮತ್ತು ಸಿಟ್ಟಿಗ್ ಬರ್ತಿದ್ರು ಭಾಳ ಕಬ್ಬಡಿ ಆಡೋದಾಗಿರ್ಲಿ ಕಾ ಮತ್ತು ಗ್ರೌಂಡ್ಸಹ ಸ್ಕೂಲ್ ಮಿಸ್ಚ್ ಮಿಸ್ ನೋಡ್ರಿ ಮಿಸ್ ಏನನ ಏರಾ ಬರ್ಕೊಂಬಾರವ ಅಂದರೆ ಬರೀ ಉಲ್ಟಾಪಲ್ಟಾ ಬರಿ ಬರ್ತಿದೆನು ರೀ ನನಗಂತು ಬರ್ಯೋಕ್ಕೆ ಬರೊಲ್ಲ ಯಾವುದೆ ಅಷ್ಟು ಆದಷ್ಟು ನನಗೆ ಇಂಟ್ರಸ್ಟ್ ಇರ್ತಿದಿಲ್ರಿ ಹಂಗಾಗಿ ನಾನ್ ಬರ್ತ್ತಿದಿಲ್ಲ ಇರ್ತ ಇರ್ತ ಸ್ವಲ್ಪ್ ಇಂಟ್ರೆಸ್ಟ್ ಬಂದಾಗೆಲ್ಲ ಬುದ್ದಿ ಬಂದಂಗೆಲ್ಲ ಆಡ್ತಿದ್ವಿ ಕಬ್ಬಡಿ ಆಟ ಭಾಳ ಇಂಟ್ರಸ್ಟ್ ನನಗೆ ಕಬಡ್ಡಿ ಆಡ್ತಿದ್ದೆ ಹುಡುಗ್ರೆಲ್ಲ ಒಂಥರ ಹುಂಚೆಕಾಯಿ ಹುಂಚೆ ಹಣ್ಣು ನೋಡ್ರಿ ಹುಂಚೆ ಹಣ್ಣು ಸೀಜನ್ ಬಂದರೆ ಹುಂಚೆ ಹಣ್ಣು ತೊಗೊಬಂದು ಉಪ್ಪುಖಾರ ಹಾಕಿ ಇಂಟ್ರವಿಲ್ ಬಿಟ್ಟೆತಂದರೆ ನಾವು ಇಂದೇ ಶಾಲೆಗುಡಿಂದೆ ಹೋಗಿ ಹುಂಚೆ ಹಣ್ಣು ಕುಟ್ಗೆಂಡ್ ತಿಂದು ಬಂದುಬಿಡ್ತಿದ್ವಿ ಭಾಳ ಟೆಸ್ಟ್ ಅಂದರೆ ಹುಂಚೆ ಹಣ್ಣು ನೋಡ್ರಿ ಎಲ್ಲ ಹುಡುಗ್ರು ನಿನ್ನ ಮನೆಗೆ ಉಪ್ಪು ತಗೊಂಬ ನಿನ್ನ ಮನೆ ಖಾರ ತೊಗೊಂಬ ನಿನ್ನ ಮನೆಗಾ ಹುಂಚೆಹಣ್ಣು ತೊಗೊಂಬ ಅಂದ್ರೆ ನೆನಪುಗಳು ನೋಡ್ರಿ ಬಾಲ್ಯದ ನೆನಪು ಅಂದರೆ ಅದೇ ಅನ್ಬ ಅದೇ ಅನ್ಕೋಬೋಕ್ ನಾವು ಒಬ್ಬೊಬ್ಬರೆ ಎಲ್ಲ ಯಾರುಯಾರು ಎಲ್ಲೆಲ್ಲೆ ಊರೋರಿದ್ರೆ ಎಲ್ಲಾರು ಜೊತೆ ಕಳಿತೀವಿ ಅಷ್ಟು ಚಂದಾಗಿ ಆಡ್ತಿವಿ ಅಲ್ಲಿ ಹೊಲ್ದಾಗ್ ಹೋದ್ವಿ ಅಲ್ಲೀ ಆ ನೀರಿನ್ಯಾಗ್ ಆಡೊದು ಮತ್ತು ಅಜ್ಜನ ಅಜ್ಜನ ಕರ್ಕಂಡು ಅಲ್ಲರ ಹೋಗಿ ಅಲ್ಲಿಯ ಹಣ್ಣು ಹಂಪಲು ಹರಿಯದು ಅವೆಲ್ಲ ನೆನ್ಪುಗಳು ನಾವು ಆದಷ್ಟು ನಾವು ನೋಡ್ರಿ ಆಡೋಕ್ ಹೋದಲ್ಲೆಲ್ಲ ಕಾಲು ಕೆತ್ಕೊಂದ್ ಬರೊದು ಕೈ ಕೆತ್ಕೊಂದ್ ಬರೊದು ಇದೆಲ್ಲ ಮಾಡ್ತಿದ್ವಿ ಅವಾಗ ನಮ್ಮ ಅಮ್ಮವ್ರು ನೋಡಿ ನಮ್ಮನ್ನ ಏನು ಇಂತ ಓಡಾದಿಡ್ರಂತ ಬೈತಿದ್ರು ಆದರು ನಾವು ಅಮ್ಮ ಆಟ ಆಡ್ತೀವಿ ಹುಡ್ರು ಜೊತೆ ಅಂದು ಹುಡ್ರ್ ಆಟ ಆಡೋಕಂತೇಳಿ ಗೋ ರಾತ್ರಿಯಲ್ಲ ಕಬ್ಬಡಿ ಆಡೋದು ಕಣ್ಣ ಮುಚ್ಚಾಲೆ ಆಟ ಹಾಡೋದು ಆಮೇಲೆ ಖೋಖೋ ಆಡೊದು ಹಾಗೆ ಆಡ್ತಿದ್ವಿ ಬಾಳ ಅಷ್ಟು ಅಂದ್ರೆ ನೋಡ್ರಿ ಹುಡ್ರುನ್ನ ಕರ್ಕಂಡ್ ಆಡೊ ಹೊತ್ತಿನ್ಯಾಗ್ ಮಾತ್ರ ಭಾಳ ಹುಷಾರಾಗಿ ಆಡಬೇಕು ನಾವು ಅವಾಗಿನ ನೆನಪು ನಮಗೆ ಅಷ್ಟಿದ್ದಿಲ್ಲ ಈಗ ಬರ್ತ ಬರ್ತ ಬುದ್ದಿ ಬಂದಾಗ್ಲಿಂದ ಅಂತೀವಿ ನಾವೀಗ ಹಂಗಾಗಿ ನಾವು ಹುಡ್ರುನ್ನ ಕರ್ಕಂಡ್ ಆಡೋಕೆ ಹೋದಾಗ ಕಾಲೇ ಜಾರಲಿ ಕೈಯೆ ಜಾರಲಿ ಹಂಗಾಗ್ ಭಾಳ ನಾನು ಕೈ ಮುರ್ಕಂಡಿನ್ರಿ ನಾವು ಫ್ರೆಂಡ್ಸ್ ಎಲ್ಲ ಹಣೆಗೆ ಹೊಡ್ಕಂಡರೆ ನಾವು ಆ ಟೈಮ್ನ್ಯಾಗ ಏನು ಮಾಡ್ತಿವಂತ ನಮಿಗ್ ಖಬರ್ ಇರವಲ್ದು ಒಟ್ಟು ಏನೋಪ್ಪ ಹುಡ್ರು ಆಡ್ಬೇಕು ಕುಣಿಬೇಕು ಡ್ಯಾನ್ಸ್ ಮಾಡಬೇಕು ಅಂಬದೊಂದು ಭಾಳ ಎಗ್ರಿ ಯಾವುದೇ ಸ್ಕೂಲ್ ಒಳಗೆ ಪಾರ್ಟಿಸ್ಪೆನ್ ಮಾಡಿದ್ರು ನಾವು ಜಾಸ್ತಿ ನಾವು ಡ್ಯಾನ್ಸಿಗೆ ಹೋಗ್ತಿದ್ವಿ ಮದುವಿ ಮುಂಜಿ ಒಳಗೆ ಹೋದಲ್ಲೆಲ್ಲ ಅವ್ರು ಆ ಮದುವೆ ಮುಂಜಿ ಮಾಡೋ ಹೊತ್ತಿನ್ಯಾಗ ಅಕ್ಷತೆ ಕಾಳು ತಗಂಡು ಅವರಿಗೆ ಉಗ್ತಿದ್ವಿ ಅವರು ಪೂಜಾರಿಯು ಉಗ್ಗಿದಾಂಗೆಲ್ಲ ಅವರು ನಮ್ಗೆ ಆಮೇಲೆ ನೀರು ಚಲ್ಲೊದೇನು ಮದ್ವೆ ಮನೆಗೆ ಹೋದಲೆಲ್ಲ ಅರ್ಶಿಣ ತಗೊಂಡು ಇನ್ನೊಬ್ರಿಗೆ ಅರ್ಶಿಣ ಹಚ್ಚೊದೇನು ಇನ್ನೊಬ್ರ ಮನೆಯೊಳಗ್ ತಗೊಬಂದ್ ಸಾಮಾನು ಇನ್ನೊಬ್ರ ಮನೆಗೆ ಇಡೋದೆನ್ರಿ ಆವಾಗಿನ ನೆನಪು ಭಾಳ ಇದಾವು ಹಂಗಾಗಿ ನಾವು ಭಾಳ ನೆನಪು ಅಂದರೆ ಕ ಅಜ್ಜಿ ಮನೆಯಲ್ಲಿ ಅಪರೂಪಕ್ಕೆ ಹೋರ್ ಅಜ್ಜಿ ಮನೆಗೆ ಹೋಗ್ತಿದ್ವಿ ಅಜ್ಜಿ ಮನೆಗ್ ಹೋದ್ರೆ ಅಜ್ಜಿ ನಾವು ಬರ್ತಾರಂತ ಹೇಳಿ ಹೇಳು ಉಂಡೆ ಮಾಡಿ ರೊಟ್ಟಿ ಸುಟ್ಟು ಇರ್ತಿದ್ಲು ರೀ ಅವ್ ಉಂಡೆ ತಗೊಂಡು ನಾವು ಅಜ್ಜಿ ಅಜ್ಜಿನ ಕರ್ಕಂಡ್ ಹಳ್ಳಕ್ಕೆ ಹೋಗ್ತಿದ್ದೆ ಹಳ್ಳಕ್ ಹೋದಾಗ ಅಲ್ಲೆಲ್ಲ ಸ್ನಾನ ಮಾಡಿ ನೀರು ನೀರಿನೊಳಗೆ ಈಜಾಡೋದು ಸ್ನಾನ ಮಾಡೋದು ನನ್ನ ಫ್ರೆಂಡ್ಸ್ ಆಗಲಿ ನಮ್ಮ ಅಕ್ಕ ತಂಗಿಯರು ಆಗಲಿ ನನ್ನ ತಮ್ಮ ಆಗ್ಲಿ ಕಕ್ಕನ ನಾವೆಲ್ಲ ಜೊತೆಯಾಗಿ ಚಂದಾಗಿವು ಚಂದಾಗೇ ಹೋಗ್ತಿದ್ದಿವ್ರಿ ಅಲ್ಲಿದ್ದ ಮತ್ತು ಆಮೇಲೆ ಬಾಲ್ ನೆನ್ಪು ಅಂದರೆ ನೋಡ್ರಿ ಹುಂಚೆ ಹಣ್ಣು ಬಂತಪ್ಪ ಅಂದರೆ ಹುಂಚೆ ಹಣ್ಣು ಮಾವಿನ ಹಣ್ಣು ಎಲ್ಲೆಲ್ಲಿ ಇರ್ತವೆ ಅಲ್ಲೆಲ್ಲ ತೋಟಗಳಾಗೋಗಿ ಈ ಹುಡುಕ್ಯಾಡಿ ಕಳುವು ಮಾಡ್ಕ್ಯಾನ್ ತಿನ್ನೋದು ಮಜಾನೇ ಬೇರೆನೋಡು ಕಳುವು ಮಾಡ್ಕೊಂಬಂದ್ ಇವೆಲ್ಲಾ ಕಲ್ತು ಕಳುವ್ ಮಾಡ್ಕೊಂಬಂದ್ ತಿಂದು ಕಳುವ್ ಮಾಡ್ಕೊಬಂದ್ ತಿಂದು ಮುಂದೆ ಹೋಗ್ತಿದ್ವಿರಿ ಅವಾಗಲ್ಲೆಲ್ಲ ಬೈಯೋರು ನಮ್ಮನ್ನು ಆದರು ನಾವು ಬೈದು ಕಿವಿಯಾಗಾಕೆಂತಿದ್ದಿಲ್ಲ ಒಬ್ರಿಗೊಬ್ರು ಜಡೆ ಫ್ರೆಂಡ್ಸ್ ಅಂದ್ಮೇಲೆ ನೋಡ್ರಿ ಬ್ ಒಬ್ರಿಗೊಬ್ರು ಜಡೆಕೆಂತಿದ್ವಿ ಒಬ್ರಿಗೊಬ್ಬರು ಕಲ್ತು ಆಡೋಕ್ ಹೋದಾಗ ನಮಗೆ ಕಷ್ಟ ಅಂದರೆ ಅವಾಗ ನೋಡ್ರಿ ನಮಗಿದು ಒಳ್ಳೊಳ್ಳೆ ಫುಡ್ ಇದ್ದಿಲ್ಲ ತಿನ್ನೊಕೆ ಒಳ್ಳೋಳ್ಳೆದು ನಾವು ಅದನ್ನು ತಿನ್ಬೇಕು ನಾವು ಇದನ್ನು ತಿನ್ಬೇಕು ಅಂತ ಏನು ಇರ್ತಿದ್ದಿಲ್ಲ ಅವಾಗೆಲ್ಲ ನಾವು ಅಜ್ಜನ ಕಾಲಾಗ ಅಜ್ಜಿ ಕಾಲಾಗೆಲ್ಲ ಹಣ್ಣು ಹಣ್ಣು ಅಂದರೆ ಭಾಳ ಕಡಿಮೆ ರೀ ನಮಗೆ ಅವಾಗ ಹುಂಚೆ ಹಣ್ಣು ಮಾವಿನ ಕಾಯಿ ಸಹ ಇವು ಅಷ್ಟೆ ನಾವು ತಿಂದರು ನೆನ್ಪು ನಮಗೆ ಅಲ್ಲಿದ್ದ ನಾವು ರೊಟ್ಟಿಕಾಳು ಮುದ್ದೆ ಉದ್ಕ ಮುದ್ದೆ ತಂಬ್ಳಿ ಇಂಥವಲ ಜಾಸ್ತಿ ನಮ್ಮ ಅಜ್ಜ ನಮ್ಮ ಅಜ್ಜಿ ಜಾಸ್ತಿ ಯೂಸ್ ಮಾಡೋವಂಥ ಅಡಿಗೆ ಇವೆಲ್ಲ ಮಾಡಿ ನೆನ್ಪು ಭಾಳ ರೀ ಈಗಿನ ನೋಡಿರಿ ಫುಡ್ಡಿಗೆ ಆವಾಗಿನ ಫುಡ್ಡಿಗೆ ಭಾಳ ಎಫೆಕ್ಟಿದೆ ಆಗ ನಮ್ಮಅಮ್ಮ ಉಡ್ತಲಂದರೆ ಉದ್ಕ ಮುದ್ದೆ ಮಾಡಿ ಊಟಕ್ಕೊಡ್ತಿದ್ರು ಅಲ್ಲಿದ್ದ ನಮ್ಮ ಮಾಮರ ಮನೆಗ್ ಹೋಗ್ತಿದ್ದೆ ನಮ್ಮ ಮಾಮರ ಮನೇಲಿದ್ದ ಅಲ್ಲಿ ನಮ್ಮ ಮಾಮರು ಕರ್ಕಂಡು ಅವರು ಹೊರಗೆ ಊಟ ಮಾಡಿಸಿ ಅವ್ರಿಗು ಕರ್ಕನ್ ಹೋಯ್ ಕರ್ಕಂಬರ್ತಿದ್ರು ಅಲ್ಲಿದ್ದ ಮತ್ತು ಮತ್ತು ಅಲ್ಲಿದ್ದ ಬಾ ಅಲ್ಲಿದ್ದ ನೋಡ್ರಾ ಅಜ್ಜಿ ಊರಿಗೆ ಹೋಗಿ ಬಂದ್ರು ನಾವು ಬೇರೆಯವ್ರ ತೋಟಕ್ಕೆ ಹೋಗಿ ಹಣ್ಣು ಹರ್ಕೊಂಬರದಾಗಿರ್ಲಿ ಕಾಗಿದ್ದಿ ಟೊಮೊಟ ಆಗಲಿ ಯಾವುದೇ ಒಂದು ಪದಾರ್ಥ ತವ್ಬಂದು ಅಲ್ಲಿದಾಗ ತವ್ಬಂದು ತಿಂತಿದ್ವಿ ಅಜ್ಜಿ ಊರಿಗೆ ಹೋಗ್ಬೇಕಂದ್ರೆ ಭಾಳ ಖುಷಿಯಿಲ್ದ ಹೋಗ್ತಿದ್ವಿ ರಜಾ ಕೊಡೊ ಬೇಸ್ಗೆ ರಜದಾಗ ಅಜ್ಜಿ ಊರಿಗೆ ಅಂದರೆ ಭಾಳ ಖುಷಿಯಿಂದ ಹೋಗ್ತಿದ್ವಿ ರೀ ಮದುವೆ ಮುಂಜಿಗಾಗಲಿ ಯಾವುದೇ ಫಂಕ್ಷನಾಗಲಿ ನಮಗೆ ಆವಾಗ ಸಣ್ಣರಮಿಗೆ ಎಷ್ಟು ಗೊತಾಗ್ತಿದ್ದಿಲ್ಲ ಆದರು ನಾವು ಕರ್ದಲೆಲ್ಲ ಹೋಗ್ತಿದ್ವಿ ಹಂಗಾಗಿ ನಾವು ಭಾಳಾ ಕಡೆಯಲ್ಲ ಅಡ್ಯಾಡ್ತಿವಿ ವಯ್ಸು ಒನ್ ಅಂಬದು ನೋಡಿ ಸಣ್ಣೊರ್ ಇದ್ದಾಗಲು ದೊಡ್ಡಾರು ಆಗ ತಕನು ಏನೆಲ್ಲ ಮಾಡೋದಂತ ನೆನಪುಗಳು ಭಾಳ ಇಂಪೊಡೆಂಟ್ ಈಗಿನ ವಯಸ್ಸಿಗು ಅವು ಆಗಿನ ವಯಸ್ಸಿಗು ಭಾಳ ಡಿಫ್ರೆನ್ಸ್ ಆಗಿ ತಿಳಿದೆ ತಿಳಿತಿದ್ದಿಲ್ಲ ಆದರು ನಾವು ಮಾಡ್ತಿದ್ವಿ